ಭಾರತದಲ್ಲಿ ಮಹಿಳೆಯರು ಸಹ ಕ್ರೀಡೆಯಲ್ಲಿ ಭಾಗವಹಿಸುತ್ತಾರೆ ಅವರೂ ಸಹ ಎಲ್ಲಾ ಕ್ರೀಡೆಗಳಲ್ಲಿ ಭಾಗವಹಿಸೋದು ನಾವು ಈಗ ನೋಡಬಹುದು ಪ್ರಮುಖವಾಗಿ ಸಿಂಧು ಮ್ಯಾರಿ ಕೋಮ್ ಬಾಕ್ಸಿಂಗಲ್ಲಿ ಭಾಗವಹಿಸುದನ್ನು ನೋಡ್ತಿವಿ ಅದೇ ರೀತಿ ಹಾಕಿ ಮಹಿಳಾ ಹಾಕಿ ಪಂದ್ಯಾವಳಿಯನ್ನು ನಾವು ಗಮನ ಇಕ್ಕಿ ಅವ್ರು ಅನುಭವ ನೀಡ್ತಾರೆ ಕ್ರಿಕೆಟ್ ಕ್ರೀಡೆಯಲ್ಲಿ ಇರುವಂತಹ ಮಹಿಳೆಯರನ್ನು ನೋಡ್ತಿವಿ ಕ್ರಿಕೆಟನ್ನು ಆಡುವಂಥ ಮಹಿಳೆಯರಿದಾರೆ ಅದೇ ರೀತಿ ಜಾವ್ಲಿನ್ ತ್ರೋ ಎಲ್ಲ ಕ್ರೀಡೆಗಳಲ್ಲು ಪುರುಷರರಿಗೆ ಸಮಾನವಾಗಿ ಏನ್ಮಾಡ್ತಾರೆ ರಿಲೇಗಳಲ್ಲಿ ಅತ್ಲೆಟಿಕ್ಸ್ ಆಗಿ ಎಲ್ಲ ಕ್ರೀಡೆಗಳಲ್ಲು ಏನ್ಮಾಡ್ತಾರೆ ಮಹಿಳೆಯರು ಸಹ ಭಾಗವಹಿಸುದನ್ನ ನೋಡ್ತಿವಿ ಅವರೂ ಸಹ ಉತ್ತಮವಾದಂಥ ಒಂದು ಸಾಧನೆಗಳನ್ನ ಮಾಡಿರೋದು ನೋಡ್ತಿವಿ ವೈಟ್ ಲಿಪ್ಟಿಂಗ್ ಆಗಿರ್ಬೊದು ಬಾಕ್ಸಿಂಗ್ ಆಗಿರ್ಬೊದು ಟೇಬಲ್ ಟೆನ್ನಿಸ್ ಆಗಿರ್ಬೊದು ಶಟಲ್ ಬ್ಯಾಟ್ಮಿಟನ್ ಆಗಿರ್ಬೊದು ಹಲವಾರು ಕ್ರೀಡೆಗಳಲ್ಲಿ ಕಬಡ್ಡಿ ಖೋ ಖೋ ಮತ್ತು ಕ್ರಿಕೆಟ್ ಹಾಕಿ ಹೀಗೆ ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ಏನ್ಮಾಡ್ತಾರೊ ಮಹಿಳೆಯರು ತಮ್ಮನ್ನು ತಾವು ಗುರ್ತಿಸ್ಕೊಂಡಿರೋದು ಆಟವಾಡುವುದನ್ನು ನಾವು ನೋಡ್ತಾಯಿದ್ದೀವಿ ಇವರು ಭಾರತ ಮಹಿಳೆಯರೇ ಹಲವಾರು ಕ್ರೀಡೆಗಳಲ್ಲಿ ಅವ್ಕಾಶಗಳನ್ನ ನೀಡ್ತಾ ಇರೋದು ಮತ್ತು ಅವರ ಸಾಧನೆಗೆ ಬೇಕಾದಂಥ ಎಲ್ಲ ರೀತಿಯಾದ ಸಹಕಾರಗಳನ್ನ ಭಾರತ ಸರ್ಕಾರ ಮತ್ತು ಭಾರತ ಲಭ್ಯವಿರೋದನ್ನು ನಾವಿಂದು ಇಲ್ಲಿ ನೋಡ್ಬೋದು